ಗ್ರಾಮದಲ್ಲಿ ರೈತರಿಗೆ ಸುಮಾರು ಸಮಸ್ಯೆಗಳಿವೆ ಎದುರಿಸ್ತಾ ಇದ್ದಾರೆ ಸವಾಲುಗಳನ್ನು ಸಹಿತ ಎದುರಿಸ್ತಾ ಇದ್ದಾರೆ ಹೇಳ್ಬೇಕು ಅಂದರೆ ಹವಮಾನದ ಕಡೆಯಿಂದ ಬರ್ಬೇಕಂದರೆ ರೈತರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ನೀರಾವರಿ ಸಮಸ್ಯೆ ಮತ್ತು ಮಳೆ ಮಳೆ ಸಮಸ್ಯೆ ಮಳೆ ಇಲ್ಲ ಅಂದರೆ ಬೆಳೆ ಬೆಳ್ಯಕ್ಕೆ ಆಗೋದಿಲ್ಲ ಆದುದರಿಂದ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆರ್ಥಿಕ ಬೆಂಬಲವನ್ನು ಎದುರಿಸ್ತಾ ಇದ್ದಾರೆ ತಂತ್ರಜ್ಞಾನದ ನೆರವು ಎಂದರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಬೆಳಿಬೇಕು ಅಂದರೆ ಆಗುದಿಲ್ಲ ಭೂಮಿ ಫಲವತ್ತಾಗಿರೋದಿಲ್ಲ ಮತ್ತು ಕೈಗಾರಿಕೆ ಕಡೆಯಿಂದ ಬರುವ ಎಷ್ಟೋ ಹೊಗೆಯಿಂದ ಆ ಕೈಗಾರಿಕೆಯಿಂದ ಬರುವ ಕಸದಿಂದ ಮತ್ತು ವೇಸ್ಟಿಂದ ಅದ್ರಿಂದ ಎಲ್ಲನು ಬೆಳೆಯನ್ನು ಬೆಳಿಯೋದಕ್ಕೆ ಆಗೋದಿಲ್ಲ ಈಗ ಒಂದರಲ್ಲಿ ನಾವು ಬೆಳೆ ಬೆಳೀತಾ ಇದ್ದೀವಿ ಅಂದರೆ ಅದರ ಪಕ್ಕದಲ್ಲಿ ಒಂದು ಕೈಗಾರಿಕಾ ತಂತ್ರಜ್ಞಾನದಲ್ಲಿ ಒಂದು ಕೈಗಾರಿಕಾ ಕಟ್ಟಡ ಇದೆಯಂದ್ರೆ ಅದರಲ್ಲಿಂದ ಬರೋ ಕೆಲವೊಂದು ಗಾಳಿಯಿಂದ ಆಗಲಿ ಗಾಳಿಯಿಂದಾಗಲಿ ಕೆಲವೊಂದು ಬೆಳೆಗಳು ಹಾಳಾಗುತ್ತೆ ಆದ್ದರಿಂದ ಬೆಳೆಯನ್ನು ಬೆಳೆಯೋದಕ್ಕೆ ಆಗೋದಿಲ್ಲ ಆ ಬೆಳೆನ ಜನಗಳು ತಿಂದರೆ ಮತ್ತೆ ಅವರಿಗೆ ಆರೋಗ್ಯ ಹಾನಿಕರ ಆಗೋದು ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ